ಹಿಂದಿನ್ ಕಾಲ್ದಲ್ಲಿ ತುಂಬ ಈ ಜನ ಸಂಸ್ಕೃತಿ ಸಂಪ್ರದಾಯನ ಫಾಲೋ ಮಾಡ್ತಿರ್ತಾರೆ ಅಲ್ಲಿನ ಜನಗಳಿಗೆ ಯಾವ ಥರ ಜೀವನ ಸಾಗಿಸ್ಬೇಕು ಹೇಗೆ ಅಂತ ಎಲ್ಲ ಗೊತ್ತಿರುತ್ತೆ ಈಗಿನ ಕಾಲದ ಜನಗಳಲ್ಲಿ ಈಗಿನ ಕಾಲದ ಜನ ಅಂತ ಇದ್ನ್ ಪದ್ದತಿಗಳನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ತುಂಬ ಜನ ಬರೀ ಕೆಲಸ ಮಾಡೋದು ಮನೆಲಿ ಇರೋದು ಊಟ ಮಾಡೋದು ಇಂಥ ಕೆಲಸಗಳ್ನೇ ಮಾಡ್ತಾರೆ ಆದರೆ ಇದ್ನಿನ್ ಕಾಲದಲ್ಲಿರೋ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಬರೀ ಓದೋ ಬುಕ್ಸಲ್ಲಿ ಓದಿ ಮಾತ್ರ ತಿಳ್ಕಂಡಿರ್ತಾರೆ ಅದನ್ನು ಡೈರೆಕ್ಟಾಗಿ ಯಾರೂ ಅನ್ಭವ್ಸೇ ಇರಲ್ಲ ಮತ್ತು ಆಗಿನ ಕಾಲದ ಜನ್ರಲ್ಲಿ ಸಂಪ್ರದಾಯ ಸಂಸ್ಕೃತಿನ ಫಾಲೋ ಮಾಡ್ತಿದ್ದರು ಅಲ್ಲಿನ ಖುಷಿ ಸಂಪ್ರದಾಯ ಎಲ್ಲ ಅವರೇ ಇವರು ಅನ್ಭವ್ಸ್ತಿದ್ರು ಖುಷಿಪಡ್ತಿದ್ದರು ಅಲ್ಲಿನ ಜನ ತುಂಬ ಕಷ್ಟಪಟ್ಟು ಇದು ಕೆಲಸನ ಮಾಡಿ ಅವ್ರವ್ರ ಮನೆ ಕೆಲಸ ಅವರವ್ರು ಮಾಡ್ಕೊಂಡು ತುಂಬ ಖುಷಿಯಿಂದ ಇರ್ತಿದ್ದರು ಈಗಿನ ಕಾಲದಲ್ಲಿ ಜನ ನಾ ಈಗಿನ ಕಾಲದಲ್ಲಿ ಜನ ಮಾ ಒಳಗೆ ಮನೆಯೊಳಗೇ ಇರ್ತಾರೆ ಅವ್ರ ಕೆಲಸ ಆಯಿತು ಅವ್ರ ಇದಾಯಿತು ಅಂತ ಇರ್ತಾರೆ ಬೇರೆ ಜನಗಳು ಆಗಲಿ ಮತ್ತು ಬೇರೆ ಸಹವಾಸ ಮಾಡೋದಾಗಲಿ ಇರೋದಿಲ್ಲ ಆಗಿನ ಕಾಲದ ಜನ್ರಲ್ಲಿ ತುಂಬ ತುಂಬು ಕುಟುಂಬ್ದಲ್ಲಿ ಇರ್ತಿದ್ದರು ಅಪ್ಪ ಅಮ್ಮ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರ ಜೊತೆಗೂ ಇರ್ತಿದ್ದರು ಈಗಿನ ಕಾಲದಲ್ಲಿ ಅಂತ ಕುಟುಂಬಗಳನ್ನ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಅಂತಹ ಸಂತೋಷನ ಸವಿಯಕ್ಕೆ ತುಂಬ ಜನ ಇಷ್ಟವೇ ಪಡಲ್ಲ ಮತ್ತು ತುಂಬ ಜನ ಟೂರಿಸ್ಟ್ ಪ್ಲೇಸಗಳನ್ನ ಇಷ್ಟಪಡ್ತಾರೆ ತುಂಬ ಜನ ಇಷ್ಟವೇ ಪಡಲ್ಲ ಇನ್ನು ತುಂಬ ಜನ ನೋಡಕ್ಕೆ ಅವಕಾಶ ಇರುತ್ತೆ ಸ್ವಲ್ಪ ಜನಕ್ಕೆ ಅವ್ಕಾಶವೇ ಸಿಗಲ್ಲ ಇಂಥ ಜನ ಸಿಗದೇ ಇರೋರು ಬುಕ್ಸಲ್ಲಿ ಓದಿ ತಿಳ್ಕೊತಾರೆ ಮತ್ತು ಆಗಿನ ಕಾಲದ ಸಂಸ್ಕೃತಿ ಬಗ್ಗೆ ತುಂಬ ಜನ ಅನ್ಬವ್ಸ್ತಲೆ ಬರೀ ಬುಕ್ಸಲ್ಲಿ ಫೋನಲ್ಲಿ ನೋಡಿ ಮಾತ್ರ ತಿಳ್ಕಂಡು ಇರ್ತಾರೆ ಇಂಥ ಕಲೆಗಳು ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಆಗಿನ ಕಾಲದ ಆಗಿನ ಕಾಲದ ಸಂಸ್ಕೃತಿ ಆಗಿನ ಕಾಲದ ಸಂಸ್ಕೃತಿಯಾಗಿರ್ಬೋದು ಸಂಪ್ರದಾಯ ಆಗಿರ್ಬೋದು ಮತ್ತು ವಿದ್ಯೆ ಬುದ್ ವಿದ್ಯೆ ಎಲ್ಲವೂ ಈಗಿನ ಕಾಲದಲ್ಲಿ ಚೇಂಜ್ ಆಗಿದೆ ಈಗಿನ ಕಾಲದ ಸಂಪ್ರದಾಯ ಏನೂ ಇಲ್ಲ ಬರೀ ವಿದ್ಯೆಯಿಂ ಬುಕ್ಸಲ್ಲಿ ಓದಿ ಮಾತ್ರ ತಿಳ್ಕೊತಾರೆ ಆಗಿನ ಕಾಲದ ಜನ ಯಾರೂ ಎಜುಕೇಶನ್ ಎಜುಕೇಟೆಡ್ ಆಗ್ತಿರಲಿಲ್ಲ ವಿದ್ಯೆ ಕಲಿತಿರಲಿಲ್ಲ ವಿದ್ಯೆ ಕಲೀತಿರಲಿಲ್ಲ ಬರಿ ಸಂಪ್ರದಾಯ ಏನೇನೋ ನೋಡಿ ತಿಳ್ಕತಿದ್ರು ಈಗಿನ ಕಾಲದಲ್ಲಿ ಬರೀ ವಿದ್ಯೆ ಮ ಓದಿ ಬುಕ್ಸ್ ಓದಿ ಮಾತ್ರ ತಿಳ್ಕೊತರೆ